ನನ್ನ ಜೀವನದಲ್ಲಿ ಮುಖ್ಯವಾದ ಪಾತ್ರ ಅಂದರ ಅದು ನಮ್ಮ ತಂದೆ ನಮ್ಮ ತಂದೆ ಅಂದರೆ ನನಗೆ ತುಂಬ ಇಷ್ಟ ಅವರು ನಮ್ಮನ್ನು ಸಹ ಬೆಳ್ಸೋದಕ್ಕೆ ಓದ್ಸೋದಕ್ಕೆ ತುಂಬನೆ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ಅಂದರೆ ಅಂದರೆ ನಮ್ಮ ಎಲ್ಲ ಮಕ್ಳುಗಳೂ ತಂದೆಗೆ ತಂದೆಯೇ ಹೀರೋ ಅಂತ ಹೇಳ್ತಾರೆ ಹಾಗೆ ನಿಜ್ವಾದ ಹೀರೋ ನಮ್ಮ ತಂದೆ ನಮ್ಮ ತಂದೆಯ ನಂತರ ಇನ್ನು ನಾವು ಮದುವೆ ಆದಮೇಲೆ ಮಕ್ಕಳು ಯಜಮಾನ್ರು ಇದ್ದಾರಲ್ಲ ಮಕ್ಳ ಭವಿಷ್ಯದ ಬಗ್ಗೆ ಮತ್ತು ನಾವು ಹೇಗೆ ಬೆಳವಣಿಗೆ ಆಗಬೇಕು ನಮ್ಮ ಜೀವನದಲ್ಲಿ ನಾನಾ ರೀತಿ ಕನಸು ಇರುತ್ತೆ ಅದರಲ್ಲಿ ನಮಗೆ ಹಾಂ ಸಮ್ ಅದೇನು ಇರ್ಬೋದು ಆದರೆ ಅದರಿಂದ ನಮ್ಮ ಕನಸುಗಳ್ನ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ತಾ ಮುಂದೆ ನಮ್ಮ ಯಜಮಾನ್ರು ಮಕ್ಕಳು ಮಕ್ಳಿಗೆ ಒಂದೊಳ್ಳೆ ಎಜುಕೇಶನ್ ಕೊಡಿಸಿ ಅವ್ರ ಕಾಲು ಮೇಲೆ ಅವ್ರನ್ನ ನಿಲ್ಲಿಸಿ ಅವ್ರಿಗಂತ ಒಂದು ಉದ್ಯೋಗ ಮತ್ತು ಅವ್ರವ್ರ ಜೀವನದಲ್ಲಿ ಪ್ರ ತುಂಬ ಎತ್ತರದಲ್ಲಿ ಬೆಳಿಬೇಕು ಅಂತ ಆಸೆ ಮತ್ತು ನಾವೂ ಈಗ ನನ್ನದು ಎಲ್ಲ ದೇವಸ್ಥಾನಗಳಿಗೆ ಮತ್ತು ಟ್ರಿಪ್ ಈ ಥರ ಊರುಗಳಿಗೆ ಎಲ್ಲ ಹೋಗೋದು ಅಂದರೆ ನಮ್ಮ ಜೀವನ್ದಲ್ಲಿ ನಮ್ಮ ಬದುಕಿನಲ್ಲಿ ಮುಖ್ಯವಾದ ಪಾತ್ರ ನಮಗೆ ಎಲ್ಲರ ಥರ ಬದುಕಿ ಒಂದೊಳ್ಳೆ ಕೆಲಸ ಒಂದೊಳ್ಳೆ ಮನೆ ಮನೆ ಕಟ್ಟಬೇಕು ಮಕ್ಕಳ್ಗಳ್ಗೆ ಓದಿಸಬೇಕು ಅವ್ರ್ಗೆ ಒಂದೊಳ್ಳೆ ಕೆಲಸ ಕೊಡಿಸ್ಬೇಕು ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿರುತ್ತೆ ಮುಂದೆ ನಮ್ಮದರಲ್ಲಿ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಮಕ್ಕಳು ಯಜಮಾನ್ರು ಇವ್ರನ್ನೆಲ್ಲ ನೋಡಿಕೊಂಡು ಅವ್ರ್ಗಳ್ಗೆ ಆಸೆಗಳನ್ನ ಅವ್ರ ಕನಸ್ಗಳ್ನ ಈಡೇರಿಸ್ತಾ ಅದ್ರಿಂದ ನಮ್ಮ ಬದುಕಿನಲ್ಲಿ ಮ ಮುಖ್ಯವಾದ ಪಾತ್ರ ಅಂದರೆ ತಂದೆ ತಂದೆ ತಾಯಿ ಇವ್ರುಗಳ್ನ ನಾವು ಚೆನ್ನಾಗಿ ನೋಡ್ಕೊಳ್ತಾ ಬಂದರೆ ಅವರು ನಮಗೆ ಆದರ್ಶಗಳಾಗಿ ಇರ್ತಾರೆ ನಮ್ಮ ಜೀವನದಲ್ಲಿ ಅವರು ಮುಖ್ಯವಾದ ಪಾತ್ರ ಇರ್ತಾರೆ ಮತ್ತು ಮಕ್ಕಳು ಮಕ್ಕಳುಗಳ್ಗೆ ನಾವು ಎಲ್ಲ ರೀತಿ ಕನಸ್ಗಳ್ನ ಕಟ್ಟಿರ್ತೀವಿ ನಮ್ಮ ಮಕ್ಳಿಗೆ ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅವ್ರ್ನ ಒಂದೊಳ್ಳೆ ಹುದ್ದೆಯಲ್ಲಿ ಇರಿಸಬೇಕು ಯಾರ ಮುಂದೆಯೂ ಅವ್ರು ತಲೆ ಬಾಗಬಾರ್ದು ಎಲ್ರ ಎಲ್ರ ಥರನೂ ನನ್ನ ಮಕ್ಳು ಇರಬೇಕು ಈಗ ಕುವೆಂಪು ಮತ್ತು ದ ರಾ ಬೇಂದ್ರೆ ಅಂಬೇಡ್ಕರ್ ಇವ್ರ್ಗಳ ಥರ ಆಗ್ದೇ ಇದ್ರೂ ಅವ್ರು ನಡೆದಿರೋ ದಾರಿಲಿ ನಮ್ಮ ಮಕ್ಕಳು ನಡಿಬೇಕು ಒ ಒಳ್ಳೆಯ ಪ್ರಜೆ ಆಗಬೇಕು ಭಾರತಕ್ಕೆ ಒಂದೊಳ್ಳೆ ಪ್ರಜೆ ಆಗಿ ನಮ್ಮ ದೇಶ ನಮ್ಮ ಕನ್ನಡ ಭಾಷೆ ಇವನ್ನ ಬೆಳೆಸಬೇಕು ನಮ್ಮ ಮಕ್ಕಳು ಎಲ್ಲದ್ರಲ್ಲೂ ಇರಬೇಕು ಎಲ್ಲ ಸ್ಪೋರ್ಟ್ಸು ಮತ್ತು ಎಲ್ಲ ಥರದ್ರಲ್ಲೂ ಭಾಗವಹಿಸಬೇಕು ಮ ಅಂತ ನಾನು ಮಕ್ಕಳುಗಳ್ಗೆ ಆಸೆ ಇರುತ್ತೆ ನಮ್ಮ ಆಸೆ ನಮ್ಮ ಕನಸು ಈಗ ನಾವು ಅಂದ್ಕೊಂಡಿರ್ತೀವಿ ಪೊಲೀಸ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ನಮಗೇನೋ ಅನಿವಾರ್ಯ ಕಾರಣದಿಂದ ನಾವು ಆಗೋಕೆ ಆಗಿರೋದಿಲ್ಲ ಅದರಿಂದ ನಮ್ಮ ಜೀವನದಲ್ಲಿ ಮುಖ್ಯವಾಗಿರೊ ವ್ಯಕ್ತಿಗಳು ಮಕ್ಕಳು ತಮ್ಮ ಅಕ್ಕ ತಂಗಿ ಇವ್ರುಗಳು ಮತ್ತೆ ನಮ್ಮ ಮಕ್ಳುಗಳನ್ನ ನಾವು ಓದಿಸಿ ನಾವು ಮ ನಮ್ಮಲ್ಲಿ ಈಡೇರ್ಸ್ಕೊಳ್ಳೋಕೆ ಆಗದೇ ಇರೊ ಕನಸುಗಳ್ನ ನಮ್ಮ ಮಕ್ಳ ಮೂಲಕ ಈಡೇರಿಸಬೇಕು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರನ್ನ ಡಾಕ್ಟರ್ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಮತ್ತು ಪೊಲೀಸ್ ಮಾಡಬೇಕು ಅಂತ ಕನಸ್ಗಳಿರತ್ತೆ ಅವುಗಳ್ನ ಈಡೇರ್ಸೋದು ಮತ್ತು ನಮ್ಮ ನಮಗೆ ಒಂದು ದೊಡ್ಡ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅದನ್ನು ಈಡೇರ್ಸ್ಕೊಳ್ಳೋದು ಕಷ್ಟವೋ ಸುಖ ಬಂದೇ ಬರುತ್ತೆ ಕಷ್ಟ ಇದ್ದೇ ಇರುತ್ತೆ ಅದರಲ್ಲಿ ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಆ ಮನೆ ಕಟ್ಟಿ ಆ ಮನೆಗೆ ಹೋಗಿ ನಾವು ಇರೋದ್ರಿಂದ ತುಂಬ ಖುಷಿ ಆಗುತ್ತೆ ಹ್ಞೂ ಮತ್ತು ಮಕ್ಳುಗಳು ಓದಿ ಅವ್ರು ಚೆನ್ನಾಗಿ ಓದೋರು ಒಂದೊಳ್ಳೆ ಕೆಲಸ ಅಂತ ಇದ್ದಾಗ ನಮಗೆ ಏನೋ ಒಂಥರ ಸಮಾನ ಅಪ್ಪ ಹೆಂಗೋ ನಮ್ಮ ಹುಡುಗ್ರು ಒಂದೊಳ್ಳೆ ಕೆಲ್ಸ್ದಲ್ಲಿ ಇದ್ದಾರೆ ನಮ್ಮ ಮಕ್ಕಳು ಯಾರ ಮುಂದೆಯೂ ತಲೆ ಬಾಗೋಲ್ಲ ಆದ್ದರಿಂದ ನಮ್ಗೂ ಒಂಥರ ಖುಷಿ ಇರುತ್ತೆ ಅವ್ರು ನಮ್ಮನ್ನು ಇದು ಮಾ ಸಾಕ್ತಾರೆ ಅನ್ನೋದಕ್ಕಿಂತ ಅವ್ರು ಚೆನ್ನಾಗಿದ್ದಾರಲ್ಲ ಅವ್ರ ಕಾಲ್ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೆ ಅಂತ ಒಂದು ಒಳ್ಳೆ ಹುದ್ದೆ ಇರುತ್ತಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ ಅದರಿಂದ ನಮ್ಮ ಜೀವನ್ದಲ್ಲಿ ನಮ್ಮ ಬದುಕಿನಲ್ಲೆ ಮುಖ್ಯವಾದ ವ್ಯಕ್ತಿಗಳಿಗೆ ಒಳ್ಳೆಯದಾದ್ರೆ ಅವ್ರು ಒಂದು ಅವ್ರ ಜೀವನ ಚೆನ್ನಾಗಿದ್ರೆ ಖುಷಿಯಾಗಿದ್ರೆ ಅವ್ರ್ಗೆ ಒಂದೊಳ್ಳೆ ಕೆಲಸ ನನಾ ನೆಮ್ಮದಿಯಿಂದ ಇರ್ತಾರೆ ಅನ್ನೋದನ್ನು ನೆನ್ಸ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ ಅದಕ್ಕೆ ನಮ್ಮ ಜೀವನದಲ್ಲಿ ಇರೋ ನಮ್ಮ ತಂದೆ ತಾಯಿ ಆಗಲಿ ಮತ್ತು ನಮ್ಮ ಮಕ್ಳು ಆಗಲಿ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಅವ್ರುಗಳು ಅವ್ರುಗಳೇನೊ ಅಷ್ಟೆ ಹೊರಗಡೆ ಹೋಗ್ಬೇಕು ನಾನು ಆ ದೇಶ ಸುತ್ತಬೇಕು ಈ ದೇಶ ಸುತ್ತಬೇಕು ಅಂತಾರೆ ಕರ್ನಾಟಕ ಸುತ್ತಿದರೆ ಕರ್ನಾಟಕ ಫುಲ್ ರೌಂಡ್ ಹಾಕಬೇಕು ಅಂತ ಅಂತ ಅವ್ರ ಆಸೆ ಇರುತ್ತೆ ಮತ್ತು ನಾನು ಧರ್ಮಸ್ಕ್ಥಳಕ್ಕೆ ಹೋಗಬೇಕು ಇದಕ್ಕೂ ಟ್ರಿಪ್ಪಿಗೆ ಹೋಗ್ಬೇಕು ಅಂತಲೂ ಇರುತ್ತೆ ಅದರಿಂದ ಮತ್ತು ನಮ್ಮ ಮಕ್ಳಿಗೆ ಸಣ್ಣ ಪುಟ್ಟ ಆಸೆ ಈಗ ಎಕ್ಸಿಮಿಷನ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಮಕ್ಳುಗಳ್ಗೆ ನಾನು ಝೂ ಗಾಡ್ ನೋಡಬೇಕು ಅನ್ನೋ ಆಸೆ ಇರುತ್ತೆ ಇದನ್ನೆಲ್ಲ ತಂದೆ ಆದವರು ಆಸೆಯನ್ನು ಈಡೇರಿಸ್ದಾಗ ಆ ಮಕ್ಕಳಲ್ಲಿ ತುಂಬ ಖುಷಿ ಅವ್ರ ಮುಖದಲ್ಲಿ ಆಗೊ ಖುಷಿ ಬದಲಾವಣೆಗಳನ್ನ ನೋಡಿ ನಮ್ಗೂ ಖುಷಿ ಆಗುತ್ತೆ ಆ ನಮ್ಮ ನಮಗೆ ಮುಖ್ಯವಾಗಿದೆ ಮಕ್ಳ ಖುಷಿ ಆ ಮಕ್ಳ ಖುಷಿನಾ ನಾವು ಕಂಡಾಗ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ಅದರಿಂದ ಎಲ್ಲರೂ ಮಕ್ಳಿಗೋಸ್ಕರ ಇರಿ ಮಕ್ಳನ್ನು ಚೆನ್ನಾಗಿ ಬೆಳೆಸಿ ಮಕ್ಳಿಗೆ ಓದಿಸಿ ಅವ್ರ್ಗೆ ಒಂದೊಳ್ಳೆ ಎಜುಕೇಶನ್ ಕೊಡಿಸಿದ್ವಿ ಅದೇ ನಮ್ಮ ಜೀವನ್ದಲ್ಲಿ ಆಗೋ ಮುಖ್ಯ ಬದಲಾ